ಕ್ರೀಡೆಗಳು ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿವೆ ಹೇಗೆ ಅಂದರೆ ನಾವು ಆಟ ಆಡೋದರಿಂದ ನಮ್ಮ ನಾವು ಆಟ ಆದ್ರ ಆಡೋದರಿಂದ ನಮ್ಮ ಮಾ ದೇಹಕ್ನೂ ಗೂ ಚಲೋ ವ್ಯಾಯಾಮ ಆಗ್ತೈತಿ ಮತ್ತು ಮನ್ಸಿಗ್ನೂ ಒಂಥರಾ ಖುಷಿ ಖುಷಿ ಅನಿಸೈತಿ ಆಟಂದ್ರ ಈಗ ಸಾ ನಾವಂತು ಸಣ್ಣರ ಇದ್ದಾಗ ಬರೀ ಆಟನಾ ಆಡ್ತಿದಿದ್ದು ಜಾಸ್ತಿ ಒಂದೆ ಥರ ಆಟ ಅಂತಿಲ್ಲ ಎಲ್ಲಾ ಥರದು ಆಟ ಆಡೋದು ನಾವು ಹಿಂಗ ಮಾ ಸಣ್ಣೋರು ಇದ್ದಾಗ ನಾವು ಅಜ್ಜ ಅಮ್ಮನ ಮನಿಗೆ ಹೋಗ್ತಿದ್ವಿ ಊರಿಗೆ ನಮ್ಮ ತಾಯಿ ತವ್ರ ಮನೆ ನೆರೆಗಲ್ ಅಂತೇಳಿ ಅಲ್ಲ ನಮ್ದು ಏನಿತ್ತು ಜೀನ್ ಇತ್ತು ಜೀನ್ಯಾಗ ಏನು ಮಾಡ್ತಿದ್ವಿ ನಾವು ಕಾ ಹತ್ತಿದ ಎಲ್ಲ ಅಂಗಿ ಮೇಲೆಲ್ಲ ನಾವು ಹಂಗಾ ಅಡ್ಯಾಡ್ಕೊಳ್ತಾ ಇದು ಮಾಡೋದು ನಿಂತ್ಕೊಂಡು ಇದು ಮಾಡ್ದು ಕೆಲ್ವು ಮಂದಿ ಉರ್ಳ್ಸೊದು ಇಲ್ಲಾಂದರೆ ಗಿಡ ಮೇ ಗಿಡ ಬಾಳಿದ್ದು ಗಿಡ ಮಂಗ್ಯನ ಆಟ ಆಡೋದು ಆಮೇಲೆ ಲಗೋರಿ ಆಡೋದು ಸರ್ಬಡಗಿ ಆಟ ಅಂತ ಆಡೋದು ಚಿನ್ನಿ ದಾಂಡು ಆಡೋದು ಹೀಗೆ ಎಲ್ಲಾ ಇದನ್ನು ಇದು ಮಾಡ್ತಿದ್ವಿ ನಾವು ಬರೇ ಇವು ಹೆಣ್ಮಕ್ಳು ಆಟ ಆಡ್ಬೇಕು ಅಂತೇನಿಲ್ಲ ಎಲ್ಲ ಗಂಡ್ ಹುಡ್ಗುರು ಹೆಣ್ಣು ಹುಡ್ಗುರು ನಾವು ಒಂದು ನಲವತ್ತು ನಲವತ್ತೈದು ಮಂದಿ ಮೊಮ್ಮಕ್ಕಳು ಎಲ್ಲಾರು ಸೇರ್ತಿದ್ವಿ ಸೇರಿ ಖುಷಿಯಿಂದ ಎಲ್ಲಾ ಆಟ ಆಡ್ತಿದ್ವಿ ಹಿಂಗೆ ಆಟ ಆಡೋದರಿಂದ ನಾವು ಮಾ ಮಾ ಮಸ್ ಹಶ್ವ್ ಆಗೋದು ಆಮೇಲೆ ಮನಿಗೆ ಬಂದ ತಕ್ಷಣ ಏನೈತಿ ರೊಟ್ಟಿ ಕಾರ್ವಳ್ಳಿ ಎಲ್ಲ ಹಾಕೊಂಡು ಊಟ ಮಾಡೋದು ಹಿಂಗೆ ಭಾರೀ ಖುಷಿಯಿಂದ ನಾವು ಇದು ಮಾಡ್ತಿದ್ವಿ ಜಾ ಆಟ ಅಂದರೆ ಕೋ ಈಗಿನ ಈಗಿನಂಗ ಬರೀ ಅವಾಗ ಇದು ಇಲ್ಲ ಮಾ ಈಗ ಏನು ಮಾಡ್ತಾರೆ ಹುಡುಗರೆಲ್ಲ ಕುತ್ಕೊಂಡು ಬರಿ ಮೊಬೈಲ್ನ್ಯಾಗನ ಆಟ ಆಡೋದು ಮೊಬೈಲ್ನ್ಯಾಗನ ಇದು ಮಾಡೋದು ಮಾಡ್ತಾರೆ ನಾವು ಹಂಗಿಲ್ಲವ ದಿನ ನಮ್ಗ ಒಂದು ಸ್ಕೂಲ್ನ್ಯಾಗ ಇದ್ದಾಗನು ನಮ್ಗ ಇದರದ್ದು ಒಂದು ಆಟದ ಒಂದು ಇದು ಇರ್ತಿತ್ತು ಪಿರೇಡ್ ಇರ್ತಿತ್ತು ಆ ಪಿರೇಡಾಗ ನಾವು ಆಟ ಆಡೋದು ಆಮೇಲೆ ದೈಹಿಕ ವ್ಯಾಯಾಮ ಮಾಡೋದು ನಮ್ಗೆ ದಿನ ಶನಿವಾರಕ್ಕೆ ಒಮ್ಮೆ ನಮ್ಗ ಡ್ರಿಲ್ ಇರ್ತಿತ್ತು ಡ್ರಿಲ್ ಮಾ ಅಂದರೆ ಎಲ್ಲಾವ ಥರ್ದ ಇದನ್ನ ಮಾಡ್ಸ್ತಿದ್ರು ನಮ್ಗೆ ಹೀಗೆ ಸೆ ಹೀಗಾಗಿ ಭಾಳ ಖುಷಿಯಿಂದ ನಾವು ಆಟ ಇದು ಮಾಡ್ತಿದ್ವಿ ಅದೊಂದು ಕಾ ಆಟ ಅಂದ್ರ ಕಾ ಯಾರವ ಯಾವಾಗಲೂ ನಾವು ಕಾ ನನ್ಗ ಸ್ಕೂಲಾಗ ಇದ್ದಾಗ ಜಾ ರನ್ನಿಂಗು ಜಂಪಿಂಗು ಆಮೇಲೆ ಕಾ ಇದು ಶಾಟ್ ಪುಟ್ಟು ಆಮೇಲೆ ತ್ರೋ ಬಾಲ್ ಆಡೋದು ಅದೆ ಟೆನ್ನಿ ಕ್ವೈಟ್ ಆಡೋದೂ ಆಮೇಲೆ ಕಾ ಪುಟ್ಬಾಲ್ ಆಡೋದು ಹಿಂಗೆ ಎಲ್ಲಾ ಥರದ್ದು ಆಟ ಆಡ್ತಿದ್ವಿ ನಾವು ಮತ್ತು ಏನೈತಿ ಈಗ ಮಾ ಒನ್ ಎಲ್ಲಾವ ಇದುಕ್ಕು ಇದು ಮಾಡ್ದ ಸ್ಪೋರ್ಟ್ಸ್ದಾಗೆಲ್ಲ ಪಾರ್ಟಿಸಿಪೆಟ್ ಮಾಡ್ದಿ ಆಮೇಲೆ ಇನ್ನೊಂದು ತಗುದರೆ ನನ್ನದು ಅವಾಗ ನಾನು ಶಾಟ್ ಪುಟ್ಟಾಗ ಫಸ್ಟ್ ಬಂದಿದ್ದು ನನ್ನ ರೆಕಾಡ್ ಬ್ರೇಕ್ ರೆಕಾಡ್ ಇದೆ ಹಿಂಗೆ ಆಟದಾಗ ಇದು ಮಾಡಿದೆ ಮತ್ತು ಆಟ ಆಡೋದರಿಂದ ದೈಹಿಕವಾಗಿ ಸದೃಢರಾಗ್ತೀವಿ ನಾವು ಮ ಮತ್ತು ನಮ್ಮ ಎಲ್ಲ ರೀತಿಯಿಂದನೂ ಕಾ ಬೆಳ್ವಣಿಗೆ ಆಗ್ತೈತಿ ದೇಹದ ಬೆಳ್ವಣಿಗೆ ಆಗ್ತೈತಿ ಅದಲ್ದ ಮತ್ತು ಮಾ ಮನಸ್ಸು ಸಾ ಆಗದೇ ಪ್ರಫುಲ್ಲ ಆಗ್ತೈತಿ ಮತ್ತು ನಾವೂ ಆಟ ಆಡಿ ಇದು ಮಾಡೋದರಿಂದ ಕಾ ಹಶಿವು ಆಗ್ತೈತಿ ನಮ್ಗೆ ಅದು ಸರಿಯಾಗಿ ಊಟ ಉಪಚಾರ ಎಲ್ಲ ಮಾಡೋದು ಆಮೇಲೆ ಏನೈತಿ ಕಾ ಸಾ ನ ಸರಿಯಾಗಿ ನಿದ್ದಿ ಹತ್ತೈತಿ ನಮ್ಗೆ ಆಮೇಲೆ ಆಟ ಆಡೋದ್ರಿಂದ ನಾವು ಕ ಮನಸ್ಸು ಶಾಂತಿ ಇದು ಆಗ್ತೈತಿ ಆಮೇಲೆ ನಾ ಓದಕತ್ತೂ ಬರಿ ಯಾಕಂದ್ರಿ ಎದುಕಂದ್ರ ನಾವು ಖುಷಿಯಿಂದ ಇದು ಮಾಡ್ತೀವಿ ಮುಂದ್ವರಿತೆವಿ ಹಿಂಗೆ ಆಟ ವ ಅಗ್ರೀ ಕೂ ಎಲ್ಲಾರಿಗು ಬೇ ಒಂದು ಒಳ್ಳೆಯ ಇದು ಮತ್ತು ಅದ್ ಶ್ ಕ್ರೀಡೆಗಳು ಈಗಿನ ಸಾ ಎಲ್ಲಾ ಬೇರ್ಬೇರೆ ಬೇರ್ಬೇರೆ ಟೈಪ್ ಕ್ರೆ ಇದುನ್ನ ಇದುನ್ನ ಮಾಡಿದ್ದಾರಾ ಆ ಆಟದ್ದು ನಾವು ಸ್ವಿಮ್ಮಿಂಗ್ ಆಡ್ರಿ ಆಮೇಲೇ ಕಾ ಇದು ಅಲ್ರಿ ಕಾ ಜಂಪ್ಪಿಂಗು ಈಗೆ ಬೇರೆ ಬೇರೆ ಟೈಪಾ ಇದು ಮಾಡ್ತರಲ್ಲ ಮೊದ್ಲನ ಹಾಗೆಲ್ಲ ಇರಲಿಲ್ಲ ನಾವೆಲ್ಲ ಏನು ಮಾಡ್ತಿದ್ವೀ ಕಾ ಸ್ಕೂಲ್ನ್ಯಾಗ ಇದ್ದಾಗ ಆಯಿತು ಇದ್ರಾಗ ಆಯಿತು ತಾ ಜಾ ಗ್ರಾಮೀಣ ಕ್ರೀಡೆಗಳು ಭಾಳ ಆಡ್ತಿದ್ವಿ ನಾವು ಗುಮ್ಡ ಆಡುದು ಗು ಮೊದ್ಲ ಮಡೆ ಗುಂಡ ಮೊದ್ಲ ಮಡ್ ನಾವೆಲ್ಲ ಆಟ ಆಡ್ತಿದ್ವಿ ಗುಂಡ ಆಡೋದರಿಂದ ಮೈಂಡ್ ಇದಾಗ್ತಿತ್ತು ಆಮೇಲೆ ಸರ್ಬಡಿಗೆ ಅಂತ ಹೇಳೋದು ಅವು ಓಡಾಡುದು ಆಮೇಲೆ ಕುಂಟೆ ಬಿಲ್ಲೆ ಆಡ್ತಿದ್ವಿ ನಾವು ಕುಂಟೆ ಬಿಲ್ಲೆ ಆಡೋದರಿಂದ ಕಾಲಿಗೆ ವ್ಯಾಯಾಮ ಆಗ್ತಿತ್ತು ಸಾಕಾ ಇದು ಮಾಡ್ಕೊಂಡು ಆಮೇಲೆ ಕೈಯನ್ನು ಕಾಲಿಗೆ ಅಂದ್ರ ಎಲ್ಲದಕ್ಕು ವ್ಯಾಯಾಮ ಮತ್ತು ಏನೈತಿ ಕಾ ಅವು ಕಾ ಇವು ಆಟೇ ಜೀವನದಾಗ ಜೀವ ಎಲ್ಲಾ ಮ ಒಂದು ಎಲ್ಲಾದ್ನು ಮುಂದು ತರ್ತಾವು ಕಾ ನಮ್ಮ ಈಗ ಸಾ ಆರೋಗ್ಯಕ್ಕುನ್ನೂ ಒಳ್ಳೇಯದು ಮತ್ತು ಅದು ಅದರಿಂದ ಮಾನಸಿಕ ನೆಮ್ಮದಿ ಬರ್ತೈತಿ ಆಮೇಲೆ ದೈಹಿಕವಾಗಿ ಎಲ್ಲರು ಸದೃಢ ಆಗ್ತಾರ ಮತ್ತು ಕಾ ಕ್ರೀಡೆ ಅನ್ನೋದು ಕಾ ಮನುಷ್ಯನ ಒಂದು ಅವಿಬಾಜ್ಯ ಅಂಗ ನೀವು ಎಲ್ಲಾ ಯಾವ್ದೆ ಬರಿ ಕ್ರೀಡೆ ಅಂತಂದರೇನೂ ಬ ಇದುನ್ನ ತಗೊಂಡು ಆಟ ಆಡಬೇಕು ಹಾಗಂತೇನಿಲ್ಲ ಮನ್ಯಾಗ ಬೇಕಾದಂಗ ಇದು ಮಾಡ್ಕೊಬೋದು ನಾವು ಮ ಈಗ ವಾ ದ ವ್ಯ ದೈಹಿಕವಾಗಿ ಇದು ಮಾಡ್ತೀವಲ್ಲ ಹಾಗಾ ವ್ಯಾಯಾಮ ಮಾಡೋದು ಅಂದ್ರ ಏನು ನಾವು ಏನೂ ಕಾ ಇದನ್ನ ಮಾಡೇ ವ್ಯಾಯಾಮ ಮಾಡ್ಬೇಕು ಅಂತೇನಿಲ್ಲ ಈಗ ಗಾ ನಾವು ಮನಿಯೊಳಗ ಕೆಲಸ ಮಾಡ್ತೀವಿ ಸಾಕಷ್ಟು ಕೆಲಸ ಮಾಡೋದರಿಂದ ಅದರಿಂದನೂ ವ್ಯಾಯಾಮ ಆಗ್ತೈತಿ ಹಿಂಗೆ ಕಾ ಮತ್ತು ಕಾ ಆಟ ಅಂದರೆ ನಾವು ಬಾ ಬೇರ್ಬೇರೆ ಬೇರ್ಬೇರೆ ಟೈಪ್ ಆಟ ಆಡೋದೂ ಆಮೇಲೆ ಎಲ್ಲಾರ ಜೋಡಿನೂ ಬೆರಿಯುದು ನಾವು ಆಟ ಆಡಕ್ಕೆ ಬೇರ್ಬೇರೆ ಅದೇ ಪ್ರದೇಶಕ್ಕೆ ಅದೆಲ್ಲ ಹೋಗ್ತೀವಲ್ಲ ನಾವು ಇನ್ನ ಎಲ್ಲ ಥರದ್ ಜನರೂದು ಪರಿಚಯ ಆಗ್ತೈತಿ ಆಮೇಲೆ ಅವ್ರ ಜೋಡಿ ನಾವು ಸಾಕಷ್ಟೂ ಬೆರಿತೆವಿ ಆಮೇಲೆ ಬೇರ್ಬೇರೆ ಭಾಷೆ ಕಲಿತ್ತೆವಿ ನಾ ಜನ್ರ ನಡವಳಿಕೆ ಅದೆಲ್ಲ ಗೊತ್ತಾಗ್ತೈತಿ ಬೇರ್ಬೇರೆ ಜನ್ರದು ಎಲ್ಲಾರದು ನಡವಳಿಕೆ ಇದು ಎಲ್ಲ ಗೊತ್ತಾಗ್ತೈತಿ ಖುಷಿಯಿಂದ ನಮ್ಗ ನಾ ಹೊಸ ಹೊಸದನ ಕಲಿತು ಹೊಸ ಹೊಸ ಇದನ್ನ ಇದು ಮಾಕ್ಕೊಂಡು ಹೋಗ್ತಿವಿ ನಾವು ಎಲ್ಲ ರೀತಿಯಿಂದನು ಒಳ್ಳೆಯದು ಆಗ್ತೈತಿ ಆಮೇಲೇ ಇಂಕ ಕ್ರೀಡೆ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಹಾದಿ ಅಂತ ಇದು ಆಗ್ತೈತಿ ಮತ್ತು ಮಾ ಕ್ರಿ ಕ್ರಿ ಆಟ ಆಡೋದರಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರ್ತೈತಿ ಮನಸ್ಸು ಪ್ರಫುಲ್ಲ ಆಗ್ತೈತಿ ಯಾವಾಗಲು ಮ್ ಬೇರ್ಬೇರೆ ಈ ಜನ್ರುದೆಲ್ಲ ಪರಿಚಯ ಆಗ್ತೈತಿ ನಾವು ಆಟ ಆಡುದರಿಂದ ಕ್ರೀಡೆ ಏನೈತಿ ಆಮೇಲೆ ಈಗಂತು ಸಾಕಷ್ಟು ಕ್ರೀಡೆ ಒಳಗೆ ಇದು ಮಾ ಇದು ಮಾಡೋದು ಎಲ್ಲಾರಿಗು ಚಲೋ ಚಲೋ ಜಾಬ್ ಸಿಕ್ತವೂ ಬೇಕಾದಂಗ ಅವರದ್ದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಬೇಕಾದಂಗ ಎಲ್ಲರೂ ದೊಡ್ಡ ದೊಡ್ದು ಪಾ ಪೊಜಿಷನ್ದಾಗ ಇದ್ದು ಮಾಡ್ಕೊಂಡು ಎಲ್ಲಾ ಇದು ಮಾಡ್ತಾರೆ ಕ್ರೀಡೆಗೆ ಹೆಚ್ಗಿ ಇದು ಇದುನ್ನ ಕೊಡೋ ಸೌಲತ್ತು ಕೊಡ್ತಾರೆ ಈಗ ಬೇಕಾದಂಗಾ ಅನುಕೂಲ ಐತಿ ಎಲ್ಲಾರೂ ಒಳ್ಳೆಯ ರೀತಿಯಿಂದ ಕಾ ಇದು ಮಾಡ್ಕೊಂಡು ಖುಷಿಯಿಂದ ಇದು ಮಾಡ್ತರ ಅದಕ್ಕ ಜೀವನ್ದಾಗ ಆಟನ ಆಟ ಆಡೋದು ಭಾಳ ಮುಖ್ಯ ಐತಿ ಆಟ ಆಡೋದು ಆಟ ಆಟ ಆಡುವುದು ನೋಟ ನೋಡುವುದು ಹಿಂಗೆ ಎಲ್ಲರೂ ಕಾ ಮುಂದೆ ಬರಕ್ಕೆ ಅನುಕೂಲ ಆಗ್ತೈತಿ ಮತ್ತು ಇದರಿಂದ ಆರೋಗ್ಯನು ಸುಧಾರಣೆ ಆಗ್ತೈತಿ ಆಟ ಆಡೋದರಿಂದ ಈಗ ಮ ಸಾ ಮನ್ಯಾಗ ಇನ್ನು ಆಟ ಆಡೊದಿಲ್ಲ ಹೊರಗೆ ಹುಡ್ಗುರು ಏನು ಇದು ಮಾಡೊಂಗಿಲ್ಲ ಎಲ್ಲ ಹುಡುಗುರುಗುನು ಟಿವಿ ನೋಡೊದು ಮೊಬೈಲ್ ನೋಡೊದು ಇಷ್ಟು ಇಟ್ ದಪ್ಪ ಚಸ್ಮಾ ಅವ್ಕ ಅವ್ರ ಕಣ್ಣಿಂದ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಒಬೆಸಿಟಿ ಎಲ್ಲಾ ಹುಡುಗರು ಮನ್ಯಾಗ ಕುತ್ಕೊಂಡು ಬರೀ ತಿನ್ನೋದು ಉಣ್ಣೋದು ಬರೆ ಇದು ಮಾಡೋದು ಹೋಮ್ ವರ್ಕು ಅಭ್ಯಾಸ ಅದಂತೇಳಿ ಒಟ್ಟ ಹೊರಗ ಹೋಗುದಿಲ್ಲ ಆಗ ಹೊರ್ಗ ಆಟ ಆಡೋದಂತು ಸುಳ್ಳೆ ಸುಳ್ಳು ಹೀಗಾಗಿ ಅವ್ರ ದಪ್ಪ ಹಾಕೊಳ್ತಾ ಹೋಗೋದು ಆಮೇಲೆ ಅದುನ್ನ ಕರ್ಗುಸಕ್ಕೆ ಅಂತೆ ಅವ್ರ್ಗೆ ಡಯಟ್ ಮಾಡ್ಸೋಕೆ ಹಚ್ಚೋದು ಇವೆಲ್ಲ ರೀತಿ ತಾ ಇದು ಮಾಡ್ತನ ನಾವೇನು ಮಾಡ್ತಿದ್ವಿ ಸಾಕಷ್ಟು ಆಟ ಆಡ್ತಿದ್ವಿ ನಾವು ಹೆಲ್ದಿ ಇರ್ತಿದ್ವಿ ಆಮೇಲೆ ಯಾವ ಇದುವರೆಗೂನು ಯಾವ ಒಂದು ಜಡ್ದ್ ಅಂತ ಇದು ಮಾಡಾಕೆ ಯಾವ ಹಿಂಗೆ ಏನು ಆರೋಗ್ಯದ ಹಾಳು ಆಗೈತಿ ಹಂಗೇ ಅಂತ ಏನು ಇದಿಲ್ಲ ಏನೂ ಸಾಕಷ್ಟು ಶಕ್ತಿವಂತ್ರು ಆಗಿದೆವು ನಾವು ಈಗುನೂ ದಾ ದೈಹಿಕವಾಗಿ ಮಾನ್ಸಿಕವಾಗಿ ಅಗ್ರಿ ಸದೃಢರಾಗಿ ಇದ್ದೇವೆ ನಾವು ಯಾಕಂತಂದ್ರಾ ಸಾಕಷ್ಟು ಆಟ ಆಡ್ತಿದ್ವ ನಾವು ಸಾಕಷ್ಟು ಇದು ಮಾಡ್ತಿದ್ವಿ ನಾವು ಎಲ್ಲ ರೀತಿಯಿಂದನೂ ಮಾ ಯಾವುದೇ ಪರಿಸ್ಥಿತಿ ಒಳ್ಗುನು ಎದರ್ಸೊವಷ್ಟು ಶಕ್ತಿ ಬರ್ತಿತ್ತು ನಮ್ಗ ಕಾ ಕ್ರೀಡೆ ಇದುನ್ನ ಮಾಡೋದು ಕ್ರೀಡೆ ಒಳಗೆ ಇದು ಮಾಡೋದರಿಂದ ಜನಾ ಸಾಕಷ್ಟು ಮುಂದ್ವರ್ದಾರಾ ಆಮೇಲೆ ಈಗಿನ ಈ ಮೊದಲು ನಾವು ಎಲ್ಲಾರು ಇದು ಮಾಡ್ತಿದ್ವಿ ಈಗುನೂ ಬ ಹುಡ್ಗುರು ಎಷ್ಟು ಅವ್ರ್ಗೆ ಹುಡ್ಗುರಿಗೆ ಒಂದು ಆಟದಾಗ ತೊಡ್ಗುಸಬೇಕು ಎಲ್ಲಾರ್ನೂ ಓ ಮಾ ಎಲ್ಲಾ ರೀತಿಯಿಂದನು ಇದು ಮಾಡ್ಕೊಂಡು ಹೋಗಲಿ ಅಂತೇಳಿ ಬೆ ಇದು ಮಾಡ್ತೇವಿ ಲೈಕಾ ಈಗ ಗೋ ಟಿವಿ ಇವು ಇವು ಎಲ್ಲ ಬಂದು ಮೊಬೈಲ್ ಬಂದು ಯಾವ ಆಟ ಅಂದ್ರುನು ಈಗ ನಾವು ಅದನ್ನ ನೋಡಿ ಕಲಿಬೌದು ಗಾ ಕೆಲವೊಂದು ಕೂತ್ಕೊಂಡು ಮಾ ಇನ್ಡೋರ್ ಗೇಮ್ಸ್ ಇರ್ತವು ಕೆಲವೊಂದು ಔಟ್ ಡೋರ್ ಗೇಮ್ಸ್ ಇರ್ತವು ಮಾ ಸಾಕಷ್ಟು ವೈರೈಟಿ ಗೇಮ್ಸ್ ಸಾಕಷ್ಟು ಇದ್ ಮಾಡ್ತರ ಇಂಗಾಗಿ ಜೀ ಏನೈತಿ ಕುಷಿಯಿಂದ ಎಲ್ಲಾರು ಬಾ ಆಟ ಆಡೋದು ಇದು ಮಾಡೋದು ಮಾಡಲಿ ಎಲ್ಲಾ ಹುಡ್ಗುರಿಗೂನು ಎಲ್ಲಾರನ್ನೂ ಈಗ ಈಗ ಸ್ಕೂಲ್ನ್ಯಾಗ್ ಆತು ಕಾಲೇಜ್ನ್ಯಾಗ್ ಆತು ಹೆಚ್ಗಿ ಆಟದ ಬಗ್ಗೆ ಹೆಚ್ಚಿಗಿ ಇದನ್ನ ಕೊಟ್ಟು ಒತ್ತು ಕೊಟ್ಟು ಎಲ್ಲಾರ್ನೂ ಬೆಳೆಸಲಿ ಆಮೇಲೆ ಬರಿ ಈಗೇನ ಆಗೈತಿ ಎಲ್ಲಾರು ಮಕ್ಕಳು ಇಂಜಿನಿಯರು ಡಾಕ್ಟ್ರು ಆಗಬೇಕು ಇದು ಆಗ್ಬೇಕು ಅಂತೇಳಿ ಬರೀ ವ ಅಭ್ಯಾಸದ ಒತ್ತಡ ಯಾವ ಹುಡ್ಗುರ್ಗುನೂ ಇದನ್ನ ಮಾಡಕ್ಕೆ ಆಗೋದೆ ಇಲ್ಲ ಹೊರ್ಗ ಕಸ ಮನೆಯಾಗ ತಂದೆ ತಾಯಿನು ಟ್ಯೂಷನ್ಗ ಹಾಕೋದು ಸ್ಕೂಲ್ ಸ್ಕೂಲ್ ಮುಗ್ದ ತಕ್ಷಣ ಟ್ಯೂಷನು ಟ್ಯೂಷನ್ ಆದ ತಕ್ಷಣ ಹೋಮ್ ವರ್ಕು ಹೀಗಾಗಿ ಹುಡ್ಗುರಿಗೆ ಒಟ್ಟು ಏನೂ ಮಾ ದೈಹಿಕ ಇದು ಇಲ್ದಂಗೆ ಆಗ್ಬಿಟೈತಿ ಅವ್ರಿಗೆ ಮಾನಸಿಕ ನೆಮ್ಮದಿನೂ ಇಲ್ಲ ದೈಹಿಕವಾಗಿ ಏನೂ ಇದು ಬರೊದಿಲ್ಲ ಅದರೆಲ್ಲ ಇದು ಮಾಡಿ ಆದಷ್ಟು ಹುಡ್ಗುರನ್ನ ಅವ್ರ ಇಂಟ್ರೆಸ್ಟ್ ಯಾವ್ದು ಇರ್ತೈತಿ ಅದ್ರ ಒಳಗೆ ಆ ಫೀಲ್ಡಂಗ್ ಹಾಕಿ ಅವ್ರ ಯಾವ್ದ್ರಾಗ ಮುಂದೆ ಬರ್ತಾರೆ ಅದನ್ನ ಇದು ಮಾಡ್ಸೋದು ಕಲಿಬೇಕು ನಾವು ಹುಡ್ಗುರ್ಗ ಏನೈತಿ ಕಾ ಯಾವುದೂ ಮಾ ಇಂಟ್ರೆಸ್ಟ್ ಇರ್ತತಿ ಅದನ್ನ ನಾವು ಕೊಟ್ಟು ಅವರೂ ಅದ್ರಾಗ ಮುಂದೆ ಬಂದು ಅವರು ತಮ್ಮ ಉನ್ನತಿಯನ್ನು ಇದು ಮಾಡ್ಕೊಂತಾರ ಅವರು ಹಿಂಗೆ ನಮ್ಗ ಮೊದ್ಲಾ ಹಾ ಸ ಒತ್ತಡ ಆಗ್ತಿರ್ತಿರಲಿಲ್ಲ ನಾವು ಏನು ಇದು ಮಾಡ್ತೆವಿ ಖುಷಿಯಿಂದ ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ವಿ ಈಗ ಹಾಗಿಲ್ಲ ಒತ್ತಡ ಜಾಸ್ತಿ ಆಗ್ಬಿಟೈತಿ ಜೀವನ್ದಾಗ ಅದನೆಲ್ಲ ಇದು ಮಾಡ್ಕೊಂಡು ಹೋಗ್ಬೇ